ಹಲೋ ಹಲೋ ಹಲೋ ಹಾಂ ಕೇಳಿಸ್ತಾಯಿದೆ ಹೇಳಿ ಹಾಂ ಹೇಳಿ ಗಗನ್ ಪೇರೆಂಟಾ ಹಾಂ ಗಗನ್ನು ಓದ್ತಿದ್ದಾನೆ ಪರವಾಗಿಲ್ಲ ಹಾಂ ಫಿಫ್ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ವ ಸೆವೆಂಥ್ ಸ್ಟ್ಯಾಂಡರ್ಡು ಹಾಂ ಸೆವೆಂಥ್ ಸ್ಟ್ಯಾಂಡರ್ಡ್ ಗಗನ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ನು ಚೆನ್ನಾಗೇ ಓದ್ತಿದ್ದಾನೆ ಬಟ್ ನೀವೇನು ಅಂತಂದರೆ ಮನೇಲಿ ನೀವು ಒಂಚೂರು ಕೇರ್ ತಗೋಬೇಕಾಗುತ್ತೆ ಚಿಲ್ಡ್ರನ್ ಬಗ್ಗೆ ಸ್ವಲ್ಪ ಹೋಂ ವರ್ಕ್ಸ್ ಏನಿದೆ ಮತ್ತು ಡೈಲಿ ವರ್ಕ್ ಏನ್ಮಾಡ್ತಿದ್ದಾನೆ ಅದೆಲ್ಲ ಒಂಚೂರು ನೀವು ನೋಡ್ಕೋಬೇಕಾಗತ್ತೆ ನಾವು ಇಲ್ಲಿ ಟೀಚರ್ಸೆಲ್ಲ ಗಮನ ಹರ್ಸ್ತೀವಿ ಅವನ ಬಗ್ಗೆ ಬಟ್ ನೀವು ಪೇರೆಂಟಾಗಿ ನಿಮ್ಮನೇಲಿ ನೀವು ಗಮನ ಹರಿಸ್ಬೇಕಾಗುತ್ತೆ ಅವ್ನು ಚೆನ್ನಾಗೇ ಓದ್ತಾಯಿದ್ದಾನೆ ಅದರ ಜೊತೆಗೆ ನೀವು ಒಂಚೂರು ಎನ್ಕರೇಜ್ ಮಾಡಿ ಹೋಂ ವರ್ಕ್ ಹೆಂಗೆ ಮಾಡ್ತಾಯಿದ್ದಾನೆ ಸ್ವಲ್ಪ ಹತ್ತಿರ ಇದ್ದು ನೋಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಓದ್ತಾನೆ ಅಂತ ಅನ್ಕೊತಿನಿ ಮತ್ತೆ ಕಂಪ್ಲೆಂಟ್ಸ್ ಏನೂ ಇಲ್ಲ ನೀಟಾಗಿ ಓದ್ತಾನೆ ಮತ್ತೆ ಬೇರೆ ರೀತಿಯಾಗಿರ್ತಕಂತದ್ದೇನೂ ಇಲ್ಲ ನೀವು ಒಂಚೂರು ಹೆಲ್ಪ್ ಮಾಡಿ ಅದರ ಜೊತೆಗೆ ಇನ್ನೂ ನೀವು ಒಂಚೂರು ಸಪೋರ್ಟ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಓದ್ತಾನೆ ಅಂತ ಹೇಳ್ಬೋದು ಬೇರೆ ಆಕ್ಟಿವಿಟೀಸ್ ಅಂತಂದರೆ ಸ್ಪೋರ್ಟ್ಸ್ ಇದೆ ಕಲ್ಚರಲ್ ಆಕ್ಟಿವಿಟೀಸ್ ಇದೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನಲ್ವಾ ಗಗನು ಅದರ ಜೊತೆಗೆ ನೀವೂ ಎನ್ಕರೇಜ್ ಮಾಡಬೇಕು ನೀವು ಎನ್ಕರೇಜ್ ಮಾಡಬೇಕು ಮನೆಯಲ್ಲಿ ಮಾಥ್ಸಲ್ಲಿ ವೀಕಾ ನಿಮಗನ್ಸತ್ತಾ ಹಾಗಾದ್ರೆ ನೀವು ಬನ್ನಿ ಒಂಚೂರು ಯಾವಾಗ್ಲಾದರೂ ಬನ್ನಿ ಸ್ಕೂಲ್ ಹತ್ರ ಈ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಒಂಚೂರು ಬನ್ನಿ ಮ್ಯಾಥ್ಸ್ ಟೀಚರ್ ಹತ್ರ ನಿಮ್ಮನ್ನು ಮಾತಾಡಿಸ್ತೀನಿ ಹಾಂ ನಿಮ್ಗೇನು ಡೌಟ್ಸ್ ಇದೆ ಅಂತ ಒಂಚೂರು ಅವ್ರತ್ರ ಹೇಳಿ ಅವರು ಟೀಚರ್ ಅವರ ಬಗ್ಗೆ ಗಮನ ಹರಿಸ್ತಾರೆ ಹಾಂ ಇದೆ ಸ್ಕೂಲ್ ಡೇ ಇದೆ ಈ ಸಲ ಕರಿತೀವಿ ಎಲ್ರನ್ನೂ ಇನ್ವೈಟ್ ಮಾಡ್ತೀವಿ ಒಳ್ಳೆ ರೀತಿ ಪ್ರೋಗ್ರಾಮ್ ಅರೆಂಜ್ ಮಾಡ್ಕೊಳ್ತಿದೀವಿ ನಿಮ್ಮನ್ನು ಖಂಡಿತ ಕರಿತೀವಿ ಪೇರೆಂಟ್ಸ್ನೆಲ್ರನ್ನೂ ಕರಿತೀವಿ ಹಾಂ ನೀವು ಬನ್ನಿ ಹಾಂ ಆಕ್ಟಿವಿಟೀಸ್ ಎಲ್ಲದರಲ್ಲೂ ಇದು ಎಲ್ಲ ಆಕ್ಟಿವಿಟೀಸ್ ಇಟ್ಟಿದ್ದೀವಿ ಡಾನ್ಸ್ ಆಗಿರ್ಬೋದು ಮತ್ತೆ ಕಾಮಿಡಿ ಆಗಿರ್ಬೋದು ಮಿಮಿಕ್ರಿ ಆಗಿರ್ಬೋದು ಮತ್ತೆ ಕೆಲವೊಂದು ಸ್ಕೂಲ್ ಡೇಗೆ ಅಂತಾನೆ ಕೆಲವೊಂದು ಕಾಂಪಿಟೇಷನ್ಸನ್ನು ಇಟ್ಟಿದೀವಿ ಅದರಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ಗೆ ಇದು ಪ್ರೈಸಸನ್ನು ಇಶ್ಯೂ ಮಾಡ್ತಿದ್ದೀವಿ ಮತ್ತೆ ಅದರ ಜೊತೆಗೆ ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಹೊರಗೆ ತೆಗಿಲಿಕ್ಕೆ ಏನೆಲ್ಲ ಅವಕಾಶಗಳಿವೆ ಎಲ್ಲ ನಮ್ಮ ಸ್ಕೂಲಲ್ಲಿ ಬೆನಿಫಿಟ್ಸ್ ಇದ್ದಾವೆ ಅದನ್ನೆಲ್ಲ ಮಾಡಿಸಿದೀವಿ ಟೀಚರ್ಸ್ ಎಲ್ಲ ಅದನ್ನು ಪ್ರಿಪರೇಷನ್ಸ್ ಮಾಡ್ಸತಿದಾರೆ ನೀವು ಫಂಕ್ಷನ್ ಬಂದಾಗ ನಿಮಗೆ ಗೊತ್ತಾಗತ್ತೆ ಫಂಕ್ಷನ್ನು ಈಗ ಪ್ರೆಬ್ರವರಿಯಲ್ಲಿ ಇಟ್ಕೊಳ್ಬೇಕು ಅಂತ ಅನ್ಕೊಂಡಿದೀವಿ ಹ್ಞೂ ಹಾಂ ಸ್ಪೋರ್ಟ್ಸಲ್ಲಿ ಅವ್ನು ಪಾರ್ಟಿಸಿಪೇಟ್ ಮಾಡ್ತಿದಾನಲ್ವ ನಿಮಗೂ ಗೊತ್ತಿರ್ಬೋದು ಅದರಲ್ಲಿ ಎಲ್ಲ ಸ್ಪೋರ್ಟ್ಸಲ್ಲೂ ಫಸ್ಟ್ ಪ್ರೈಸ್ ಹಂಗ್ ತಗೊತಿದಾನೆ ರನ್ನಿಂಗ್ ಆಗಿರ್ಬೋದು ಹೈ ಜಂಪ್ ಆಗಿರ್ಬೋದು ಲಾಂಗ್ ಜಂಪ್ ಆಗಿರ್ಬೋದು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಆದರೆ ಎಲ್ಲದರಲ್ಲೂ ಒಂದು ಪ್ರೈಸ್ ಬರತ್ತೆ ಅಂತಲ್ಲ ಅವ್ರವ್ರ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗತ್ತೆ ಈಗ ಕೆಲವೊಂದು ಪ್ರೈಸಸಲ್ಲಿ ಫಸ್ಟ್ ಇರುತ್ತೆ ಕೆಲವೊಂದರಲ್ಲಿ ಸೆಕೆಂಡ್ ಇರುತ್ತೆ ಅದರಲ್ಲಿ ಫಸ್ಟು ನೆಕ್ಸ್ಟ್ ಟೈಮ್ ಏನು ಮಾಡಬೇಕು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಹ್ಯಾಂಡ್ ರೈಟಿಂಗ್ ಎಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಗಗನ್ದು ಹಾಂ ಚೆನ್ನಾಗಿದೆ ನೀವು ಮನೇಲಿ ಇನ್ನೊಂಚೂರು ಇಂಪ್ರೂವ್ಮೆಂಟ್ ಮಾಡಿ ಅವನ್ನ ಹ್ಞೂ